ಹಾಂ ಹೇಳಿ

ಹಾಂ ಹೇಳಿ ಹಾಂ ಹೌದು ನಾವೇ

ಹಾಂ ಹಾಂ ಹಾಂ ಒಳ್ಳೆ ಟಾಪಿಕನ್ನೆ ಕೊಟ್ಟವರೆ ಹಾಂ ಏನು ಹೌದಾ ಹಾಂ ಆ ರೀತಿ ಇತ್ತು ಮೊದಲು ಇವಾಗೆಲ್ಲ ಆ ರೀತಿನು ಇಲ್ಲ ಎಲ್ಲ ಎಲ್ಲ ಅರ್ಧಮ್ ಬರ್ದಮ್ ಇವಾಗೆಲ್ಲ ಹಾಂ ಹಾಂ ಹೌದ್ ಹೌದು ಈಗೆಲ್ಲ ಅದೇ ಜಾಸ್ತಿ ಆಗುತೈತೆ ಎಲ್ಲ ಸಮಾಧಾನವಾಗಿ ಮಾಡ್ಕೋತಿದ್ದರು ಆವಾಗ ಇವಾಗ ಏನಿಲ್ಲ ಎಲ್ಲ ಫೋನಲ್ಲೇ ಎಲ್ಲ ಆಗುತ್ತೆ ಹಾಂ ಹಾಂ ಹಾಂ ಹಾಂ ಇವಾ ಇವಾಗ ಏನು ಆ ರೀತಿ ಏನು ಇಲ್ಲ ಮೇಡಮ್ ಅವರೆ ಇವಾಗ ಏನಿದ್ದರು ಫೋನಲ್ಲೇ ಎಲ್ಲಾನು ಮಾಡ್ಕೋತಾರೆ ಇನ್ನ ಇನ್ನು ಅಪ್ಪ ಅಮ್ಮಂಗೆ ಹೇಳದೇ ಇಲ್ಲ ಎಲ್ಲ ಸೀಕ್ರೆಟ್ ಆ ಹೋದಮೇಲೆ ಎಲ್ಲ ಹೋ ಹೀಗೆ ಆಗೋಯ್ತು ಅಂತೆ ಅಂತ ಇವ್ಯೆವು ಹೊರ್ಗಡೆಯ ಬೇರೆ ಜನಗಳಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಭವಿಷ್ಯಾನೇ ನಮಿಗೆ ಗೊತ್ತಿರದಿಲ್ಲ ಆ ರೀತಿ ಆಗಿಬಿಟೈತೆ ಹ್ಞೂ ಸರಿ ಆಯಿತು